ಇತ್ತೀಚೆಗೆ ನಾನು ಅಮೇಜಾನಿನಿಂದ ಒಂದು ಮೊಬೈಲನ್ನು ಆರ್ಡರ್ ಮಾಡಿದೆ ಆ ಫೋನ್ ನನಗೆ ತುಂಬ ಇಷ್ಟ ಆಯಿತು ಆ ಫೋನ್ ತುಂಬ ಎಷ್ಟು ಯೂನಿಕ್ ಆಗಿದೆ ಅಂದರೆ ಮತ್ತದು ಹಾಗೆ ತುಂಬ ಮೃದು ಕೂಡ ಆಗಿದೆ ಮತ್ತೆ ಅಲ್ಲಿ ಬಂದು ಆ ಫೋನು ಬಂದು ಒಂದು ಪೆನ್ ಎಷ್ಟು ಉದ್ದ ಇರುತ್ತೊ ಆ ಪೆನ್ನಿಗಿಂತ ಸೆವೆನ್ ಪಾಯಿಂಟ್ ತ್ರೀ ಸಿ ಎಂ ಎಂ ಇದೆ ನಾವು ಅದನ್ನು ಆರಾಮಾಗಿ ಫೋನನ್ನು ಕೈಯಲ್ಲು ಇಟ್ಟುಕೋಬೋದು ಹಾಗೆ ಜೇಬಲ್ಲು ಕೂಡ ಇಟ್ಟುಕೋಬೋದು ನೆಕ್ಸ್ಟ್ ಬಂದು ಆ ಫೋನಿನ ಸೌಂಡು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ಆ್ಯಪು ಹಾಗೆ ಅಪ್ಲಿಕೇಶನ್ ಕೂಡ ನಾವು ಹಾಕೋಬೋದು ಮತ್ತೆ ಆ ಫೋನಿನದು ಡಿಸ್ಪ್ಲೇ ಬಂದು ಆರು ಏಳು ಎಂಟು ಮತ್ತು ಎಫ್ ಎಚ್ ಡಿ ಪ್ಲಸ್ ಹತ್ತು ಬೀಟ್ ಮತ್ತೆ ಒಂದು ಎರಡು ಸೊನ್ನೆ ಎಚ್ ಅಷ್ಟಿದೆ ಮತ್ತೆ ನಾವು ಯೂಟ್ಯೂಬನ್ನ ನಾವು ತುಂಬ ಕ್ಲಾರಿಟಿಯಿಂದ ನೋಡ್ಬೋದು ಯೂಟ್ಯೂಬ್ ಅಷ್ಟೆ ಅಲ್ಲ ನಾವು ಬೇರೆ ಯಾವುದೇ ವಿಡಿಯೋ ನೋಡಿರ್ಬೋದು ತುಂಬ ಕ್ಲ್ಯಾರಿಟಿ ಇದೆ ಆ ಫೋನಲ್ಲಿ ಆ ಫೋನ್ ತಗೊಂಡಾಗಿಂದ ನನಗಂತು ತುಂಬ ಯೂಸ್ ಆಗ್ತಿದೆ ಮತ್ತೆ ನಾವು ಪಬ್ಜಿ ಆಡಿದ್ರು ಕೂಡ ಫೋನ್ ಹ್ಯಾಂಗ್ ಆಗ್ತಿಲ್ಲ ಕೆಲವೊಂದು ಫೋನಲ್ಲಿ ತುಂಬಾ ಹ್ಯಾಂಗ್ ಆಗ್ತಿದೆ ಪಬ್ಜಿ ಆಡಿದರೆ ಸೊ ಈ ಫೋನ್ ತಕೊಂಡೊಗಿ ಈ ಫೋನಲ್ಲಿ ತುಂಬ ರ್ಯಾಮ್ ಇದೆ ಮತ್ತೆ ಹಾಗೆ ಚೆನ್ನಾಗಿ ಯೂಸ್ ಕೂಡ ಆಗ್ತಿದೆ ನಾ ಇನ್ನು ಫೋಟೋಗೆ ಬಂದರೆ ಫೋಟೋ ತುಂಬ ಕ್ಲ್ಯಾರಿಟಿ ಇದೆ ಫೋಟೋ ಆಗಿರ್ಬೋದು ನಾವು ಮತ್ತೆ ವಿಡೋ ಆಗಿರ್ಬೋದು ತುಂಬ ಕ್ಲಿಯರ್ ಆಗಿ ಬರ್ತಾಯಿದೆ ನನಗೆ ತುಂಬ ತುಂಬ ಇಷ್ಟ ಆಯಿತು ಈ ಫೋನ್ ತಗೊಂಡಾಗಿಂದ ಮತ್ತೆ ಈ ಫೋನಲ್ಲು ಕೂಡ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆ ಈ ಫೋನ್ ನಂಗೆ ತುಂಬ ಇಷ್ಟ ಆಯಿತು